ಏನೆಲ್ಲ ಐಟಮ್ ಇದೆ

ನಾನು ಕವಿರಾಜ್ ಅಂತೇಳಿ ನಿಮ್ಮ ಓಟೆಲ್ ಕವಿರಾಜ್ ಅಂತೇಳಿ ಏನೆಲ್ಲ ಐಟಮ್ ಇದೆ ನಮ್ಗೆ ನಾನ್ವೆಜ್ ಚಿಕನ್ ಚಿಲ್ಲಿ ಎಷ್ಟು ಪ್ಲೇಟಿಗೆ ಚಿಕನ್ ಚಿಲ್ಲಿ ಎಷ್ಟು ಪ್ಲೇಟಿಗೆ

ಚಿಕನ್ ಸಿಕ್ಸ್ಟಿ ಫೈಯ್

ಹಾಂ ಅದೊಂದು ಫೈವ್ ಪ್ಲೇಟ್ ಅದೊಂದು ಐದು ಪ್ಲೇಟ್ ಮತ್ತೊಂದು ಕಬಾಬ್ ಉಂಟಾ ಹಾಂ ಅದೊಂದು ಐದು ಪ್ಲೇಟ್ ಹಾಂ ಅದೊಂದು ಐದು ಪ್ಲೇಟ್

ಮತ್ತೊಂದು ಗೀ ರೈಸ್ ಗೀ ರೈಸ್ ಒಂದು ನಾಲ್ಕು ಪ್ಲೇಟ್ ನಾಲ್ಕು ಪ್ಲೇಟ್ ಸಾಕು ಹಾಂ ನಾಲ್ಕು ಸಾಕು ಹಾಂ ಮತ್ತು ಅದಕ್ಕೆ ಗೀ ರೈಸ್ಗೆ ಏನು ಐಟಮ್ಗೆ ಹಾಂ ಮತ್ತು ಮಟನಲ್ಲಿ ಮಟ್

ಹಾಂ ಮಟನಲ್ಲಿ ಏನೇನು ಐಟಮ್ ಇದೆ ಮಟನಲ್ಲಿ ಏನೇನು ಐಟಮ್ ಇದೆ ಹಾಂ ಅದು ಎರಡು ಪಾರ್ಸಲ್

ಹಾಂ ಇಷ್ಟೆಲ್ಲ ಐಟಮ್ ಎಂತ ಸಹ ಡಿಸ್ಕೌಂಟ್ ಇಲ್ಲವ ಇಷ್ಟು

ಹೌದು ಸ್ವಲ್ಪ ಡಿಸ್ಕೌಂಟ್ ಇಲ್ಲವಾ ಅಷ್ಟೇ ಹಂಡ್ರೆಡ್ ರುಪೀಸ್ ಆಮೇಲೆ ಟೂ ತೌಸಂಡ್ ಫೈಯ್ ಹಂಡ್ರೆಡ್ ಮಾಡಿ

ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆದರೂ ಮಾಡಿ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಅಡ್ರೆಸ್ ಹಾಂ ಆಯ್ತು ಸರಿ ಹಾಂ ಅಡ್ರೆಸ್ ಕಳ್ಸ್ತೀನಿ